ಹಾಂ ಹೇಳಿರಿ ಹೌದ್ ರೀ ಹಾಂ ಹೇಳಿರಿ ನಮ್ಸ್ಕಾರ ರೀ ಹಾಂ ಹೌದು ರೀ ಅವ್ರ ಅಮ್ಮ ಹಾಂ ರೀ ಹಾಂ ನಮ್ಗೆ ಏನು ಗೊತ್ತಿಲ್ಲ ನೋಡಿರಿ ಯಾಕೆ ರೀ ಏನಾಗಿದೆ

ನಮ್ಮ ಮನೆಯಲ್ಲಿ ಚೆನ್ನಾಗಿ ಓದ್ತಾಯೀದ್ದಾನಲ್ಲ ಹಾಂ

ನಮ್ಮ ಮನೆಯಲ್ಲಿ ನಾವು ಅದು ನಮ್ಮ ಅವ್ರ ತಂದೆ ನಾವು ಎಲ್ಲ ಸೊ ಎಲ್ಲ ಹೇಳ್ತ ಇರ್ತೀವಿರಿ ವರ್ಕ್ ಓಮ್ ವರ್ಕ್ ಎಲ್ಲ ಹಾಂ ಅನ್ನು ಅಲ್ಲ ಅಂದ್ರೆ ನೋಡಿನಿ ರೀ ಅಂದ್ರೆ ನೊ ಅಷ್ಟು ನೋಡಿಲ್ಲ ರೀ ನಾವು ಹಾಗೆ ಹೇಳೋಣ ಮಾಡ್ಕೋತ ಹೋಗ್ತಾನೆ ರೀ ಅವ್ನು ಹ್ಞೂ ಏನು ಏನು ಹೇಳಲ್ಲ ರೀ ಅವ ಮನ್ಯಾಗೆ ನೀವು ಅದು ಹೌದು ರೀ ನೀವು ಯಾರು ಅದೆ ಅದಕ್ಕೆ ಮತ್ತೇನು ಮಾಡ್ಬೇಕು ರೀ ಒಂದೇ ಇದು ಮಾಡ್ಬೇಕು ಏನು ರೀ ಬಂದು ಭೇಟಿ ಆಗ್ಬೇಕು ಏನು ಹಾಂ ಹಾಂ ಹಾಂ ಹಾಂ ಸ್ವಲ್ಪ ನೀವು ಸೇರಿ ಮಾಡಿರಿ ಹಾಂ ಹೌದು ರೀ ಹಾಂ ಹಾಂ ಮತ್ತೆ ನಾವು ಮತ್ತೆ ಮನ್ಯಾಗೆ ನಾವು ಏನಾರು ಮಾ ಶಿಸ್ತು ಅವ್ನಿಗೆ ಎಲ್ಲ ಹೇಳ್ತ ಇರ್ತೇವು ಎಲ್ಲ ಹ್ಞೂ ಹ್ಞೂನೀ ಅಂತ ಇರ್ತಾನೆ ರೀ ಎಲ್ಲ ಹಾಂ ಹಾಂ ಹೌದು ರೀ ಹೌದು ರೀ ಅದಿನ್ನು ನಮ್ಗೆ ಏನು ಹೇಳದೆ ಇಲ್ಲರಿ ಅವ ಪೇರೆಂಟ್ಸ್ ಮೀಟಿಂಗ್ಸ್ ಅದೆ ಅಂತೇಳಿ

ಹೌದಾ ರೀ ನಮ್ಗೆ ಪಾ ಕೆಲ್ಸದಲ್ಲಿ ನಾವು ಅಷ್ಟು ಲಕ್ಷ್ಯ ಮಾಡೆ ಇರಲ್ಲ ರೀ ಅದ್ರಾಗೆ ಸ್ವಲ್ಪ ಏನಾರು ಇತ್ತಂದ್ರೆ ನಮ್ಮ ಪರ್ಸನಲ್ ಪೋನ್ ಮಾಡಿರಿ ನೀವು ಹಾಂ ಹೌದು ರೀ ಹೌದು ಹೌದು ಹೌದು ಹಾಂ ಇಲ್ಲ ಬರ್ತಿನಿ ರೀ ಮುಂದೆ ನಮ್ಗೆ ಸ್ವಲ್ಪ ಹೇಳಿರಿ ನೀವು ಮತ್ತೆ ಯಾವಾಗದೆ ಅದು ಹೇಳದರಂದ್ರೆ ನಾವು ಅಟೆಂಡ್ ಮಾಡ್ತಿವಿ ರೀ ಹ್ಞೂ ಅದೆ ಅದೆ ರೀ ಆಯಿತು ಹೂಂ ಖರೆ ಅದು ರೀ ಬರ್ತೇವೆ ಬರ್ತೇವೆ ರೀ ನೀವು ಸ್ವಲ್ಪ ಏನಾರು ಸ್ವಲ್ಪ ನೀವೆ ಇದು ಮಾಡಿರಿ ನಮ್ಮ ಮಗನಿಗೆ ಸ್ವಲ್ಪ ಹೆಲ್ಪು ಮಾಡಿ ನೀವು ಹ್ಞೂ ಇಲ್ಲ ಇಲ್ಲ ಮಾಡ್ತೇವಿ ರೀ ನಾವು ಮಾಡ್ತೆವೆ ಒಂದು ನೀವು ಸ್ವಲ್ಪ ಪ್ರಯತ್ನ ಮಾಡಿರಿ ನಮ್ಮ ಸಲುವಾಗಿ ಹ್ಞೂ ಹೌದು ಹೌದು ರೀ ಇಲ್ಲ ರೀ ಹಾಂ ಹಾಂ ಹೌದ್ ಹೌದ್ ರೀ

ಆಯ್ತು ಆಯ್ತು ಹಾಂ ಆಯ್ತು ರೀ ಹೇಳ್ತಿವಿ ಹಾಂ ಹೇಳ್ತಿವಿ ಹೇಳ್ತಿವಿ ಇಲ್ಲ ಹೇಳಿ ಆಯ್ತು ಬರ್ತೀವಿ ರೀ ಹೇಳಿ ನಮಗೆ ಹಾಂ ರೀ ಓಕೆ ಓಕೆ